ತುಮ್ಕೂರು ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ತುಂಬ ಚೆನ್ನಾಗಿ ಕೋವಿಡ್ ಬಂದಾಗ ಜನ್ರಿಗೆ ತುಂಬ ಸೇವೆ ಮಾಡಿದ್ದಾರೆ ಹಂಗಾಗಿ ಕೋವಿಡ್ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿರೋದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಹಂಗಾಗಿ ಆರೋಗ್ಯನೂ ಸುಧಾರಿಸಿದೆ ಇದೇ ಥರ ಎಲ್ಲ ಜಿಲ್ಲೆಗಳಲ್ಲೂ ಹೆಲ್ಪ್ ಮಾಡಿದ್ದಾವೆ ತುಮಕೂರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಊಟದ ವ್ಯವಸ್ಥೆ ಆಗಲಿ ಆರೋಗ್ಯಕ್ಕೆ ಬಟ್ಟೆ ಮಕ್ಕಳಿಗೆ ಹಾಲು ಆ ಥರ ತುಂಬ ಹೆಲ್ಪ್ ಮಾಡಿದ್ದಾರೆ ಹಂಗಾಗಿ ಕೋವಿಡ್ ಟೈಮಲ್ಲಿ ಎಲ್ಪ್ಫುಲ್ ಆಗಿದೆ ಜನ್ರಿಗೆ ಮತ್ತು ದವಾಖಾನೆಗಳು ಇತ್ತು ತುಂಬ ತುಂಬಾ ಇದ್ದವು ಅದರಿಂದ ತುಂಬ ಎಲ್ಪ್ ಆಗಿದೆ ಜನ್ರಿಗೆ ಇಲ್ಲಾಂದರೆ ತುಂಬ ಸತ್ತೋಗ್ತಿದ್ದರು ಜನ ಆ ಟೈಮಲ್ಲಿ ಡಾಕ್ಟರ್ಸ್ಗೆ ತುಂಬ ತ್ಯಾಂಕ್ಫುಲ್ ಹೇಳಬೇಕು ಯಾಕಂದರೆ ಅವ್ರು ತುಂಬ ಸೇವೆ ಮಾಡಿದ್ದಾರೆ ಜನಕ್ಕೆ